ಹಲೋ ಮೇಡಮ್ ಇದು ಖಾನ್ ದರ್ಬಾರಾ ಹ್ಞೂ ಹಾಂ ಮೇಡಮ್ ನಮಗೆ ಬ ಇದು ಬೇಕಲ್ಲ ಆರ್ಡರ್ ಕೊಡ್ತಾ ಇದ್ವಿ ನಾವು ಏನೇನು ಇದೆ ಮೇಡಮ್ ನಿಮ್ಮ ಹಾಂ ರೆಸ್ಟೋರೆಂಟಿನಲ್ಲಿ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ನಮಗೆ ಒಂದು ಹತ್ತು ಜನಗೆ ಬೇಕು ಮೇಡಮ್ ಹತ್ತು ಹದಿನೈದು ಜನ ಇದ್ದಾರೆ ನಿಮಗೆ ಮಂಗೆ ಮಟನ್ ಬಿರ್ಯಾನಿ ಬೇಕು ಬಟರ್ ಚಿಕನ್ ಬೇಕು ಬೀಫ್ ಚಿಲ್ಲಿ ಬೇಕು ಚಿಕನ್ ಚಿಲ್ಲಿ ಬೇಕು ಸ್ವಲ್ಪ ರೈತ ಕೊಡಿ ಅದ್ರ ಜೊತೆನಲ್ಲಿ ಗ್ರೇವಿ ಕೊಡಿ ಒಂದು ಒಂದು ಹದ್ನೈದು ಪರಾಟ ಕೊಡಿ ಪರಾಟ ಪರಾಟದ ಜೊತೆಗೆ ಗ್ರೇವಿ ಕೊಡಿ ಹ್ಞೂ ಆಮೇಲೆ ಏನಾದರು ಸ್ವೀಟ್ ಏನಾದರು ಇದ್ರೆ ಮೇಡಮ್ ಹಾಂ ಗುಲಾಬ್ ಜಾಮೂನ್ ಇದೆ ಅದನ್ನು ಒಂದು ಫಿಫ್ ಹದಿನೈದು ಕೊಡಿ ಮೇಡಮ್ ಗುಲಾಬ್ ಜಾಮೂನ್ ಅದ್ರ ಜೊತೆ ಐಸ್ ಕ್ರೀಮ್ ಆಮೇಲೆ ಕೂಲ್ ಡ್ರಿಂಕ್ಸು ಅದನ್ನು ಬೇಕು ಅದೆಲ್ಲ ಒಟ್ಟು ಪಾರ್ಸಲ್ ಆಗಿ ಕೂಲ್ ಡ್ರಿಂಕು ನಮಗೆ ವೇ ಇದು ಸೆವೆನ್ ಅಪ್ ಬೇಕು ಹ್ಞೂ ಅದು ಹಾಂ ಐಸ್ ಕ್ರೀಮ್ ವೆನಿಲದ್ದು ಕೊಡಿ ವೆನಿಲ ವೆನಿಲ ಹಾಂ ಅಂದರೆ ಎಲ್ಲ ನೀವು ಇದು ಎಷ್ಟು ಆಗುತ್ತದೆ ಬಿರ್ಯಾನಿನ ಒಂದು ಬಿರ್ಯಾನಿ ಎಷ್ಟು ಮಟನ್ ಬಿರ್ಯಾನಿ ಎಂಟು ಸಾವಿರ ಆಗುತ್ತದ ಅದು ನೀವು ಎಲ್ಲ ನನ್ಗೆ ವಾಟ್ಸಪ್ನಲ್ಲಿ ಬಿಲ್ ಬೇರೆ ಬೇರೆ ಐಟಮ್ದು ಎಷ್ಟು ಎಷ್ಟು ಆಗುತ್ತದೆ ಅಂತ ವಾಟ್ಸ್ಆ್ಯಪ್ನಲ್ಲಿ ನನ್ಗೆ ಬಿಲ್ ಕಳಿಸಿ ಮೇಡಮ್ ನೀವು ನಾ ನಿಮಗೆ ಪೋಪೇ ಫೋನ್ಪೇ ಮಾಡ್ತೀನಿ ನಮಗೆನೆ ಮಧ್ಯಾಹ್ನ ಬೇಕು ಒಂದು ಎರಡು ಗಂಟೆಗೇ ನಾವ್ ಕೊಟ್ಟು ಕಳಿಸ್ಬಿಡಿ ನಮ್ಗೆ ನಿಮಗೆ ಅಡ್ರೆಸ್ಸನ್ನು ವಾಟ್ಸ್ಆ್ಯಪ್ ಮಾಡ್ತೀನಿ ಆ ಅಡ್ರಸ್ಸಿಗೆ ನೀವು ಕೊಟ್ ಕಳಿಸ್ಬಿಡಿ ನಾನು ನಿಮಗೆ ನೀವು ನೀವು ನೀವು ಬಿಲ್ ವಾಟ್ಸ್ಆ್ಯಪ್ ಮಾಡಿ ನಾನು ನಿಮಗೆ ಫೋನ್ಪೇನಾ ಫೋನ್ಪೇ ತ್ರೂ ಫೋನ್ಪೇಯಿಂದ ನಾನು ನಿಮಗೆ ಪೇಮೆಂಟ್ ಮಾಡ್ತೀನಿ ಒಳ್ಳೆ ಐಟಮ್ ಇರಬೇಕು ಮೇಡಮ್ ಬಿಸಿಯಾಗಿರಬೇಕು ತಣ್ಣಗೆ ಕೊಡಬೇಡಿ ಒನ್ ಆರ್ ವಾಪಾಸ್ಸು ಕೊಡ್ತೀವಿ ನಾವು ಹ್ಞೂ ಹ್ಞೂ ಹಾಂ ಹಾಂ ಅದಕ್ಕೇ ನಾ ಅದೆಲ್ಲ ಕೇಳ್ಬುಟ್ಟು ನಿಮ್ಮ ದರ್ಬಾರ್ಗೇನೇ ಇದು ಕೊಡ್ತಾ ಇರೋದು ಕೊಟ್ತು ಕಳಿಸಿ ಹಾಂ ಹಾಂ ಆಯಿತು ಆಯಿತು ಹ್ಞೂ ತ್ಯಾಂಕ್ ಯು ಮೇಡಮ್ ಹಾಂ